ಹೌದು

ಹಾಂ ಹಾಂ ಹೇಳಿ ಹೇಳಿ ಹೇಳಿ ನಿಮ್ಗೆ ಎಲ್ಲಿಗೆ ಕುದ್ರೋಳಿಗಾ ಹೌದಾ ಎಷ್ಟು ಜನ ಇದ್ದೀರಿ ಹೌದಾ ನಿಮಗೆ ಯಾವುದು ಹಾಂ

ಹೌದಾ ಹಾಂ ಹಾಂ ಹಾಂ ಹಾಂ ಅಂದರೆ ನೀವು ಬೇಗ ಬೆಳಿಗ್ಗೆ ಬೇಗ ಹೊರಡ್ಬೇಕಾದೀತು ಅಂದರೆ ಈಗ ಅದು ಕುದ್ರೋಳಿ ಅಂದರೆ ಹೈವೇಲ್ಲಿ ಹೋಗಬೇಕಲ್ಲ ಟ್ರಾಫಿಕ್ ಎಲ್ಲ ಇರ್ತದಲ್ಲವಾ ಹಾಂ ಮತ್ತು ಅಲ್ಲಿ ಸಹ ರಶ್ ಇರ್ತದೆ ಹಾಂ ಹಾಗೆ ಎಲ್ಲಿ ಹೋದ್ರೂ ಹಾಂ ಹಾಂ ಬೇರೆ ಟೆಂಪಲ್ಲಿಗೆಲ್ಲ ಹೋಗಲಿಕ್ಕೆ ಉಂಟಾ ಹೌದಾ ಹೌದು ನಮ್ಮದು ಕಿಲೋಮೀಟರಿಗೆ ಹಾಂ ಕಿಲೋಮೀಟರಿಗೆ ಇನ್ನೂರು ಹಾಗೆ ಕಿಲೋಮೀಟರಿಗೆ ಇನ್ನೂರು ಹಾಗೆ ಚಾರ್ಜ್ ಆಗ್ತದೆ ಹಾಂ ಹಾಂ ಹಾಂ ಹೌದು ಹಾಂ ಗಾಡಿ ಒಳ್ಳೆಯದಿದೆ ನಮ್ಮದು ಹೊಸ ಗಾಡಿ ನಮ್ಮದೇ ನಮ್ಮದು ಮ್ಯೂಸಿಕ್ ಸಿಸ್ಟಮ್ಮೆಲ್ಲ ಉಂಟು ಹೊಸ ಗಾಡಿಯೇ ಹೌದೌದು ಡ್ರೈವರ್ ಸಹ ಡ್ರೈವಿಂಗ್ ಕೂಡ ಒಳ್ಳೆಯ ಸರ್ವಿಸ್ ಇರೋದೇ ಹಾಂ ಹಾಂ ಹಾಂ ಹಾಂ ಹೌದೌದು ಇದ್ದಾರೆ ಇದ್ದಾರೆ ಹೌದೌದು ಹಾಂ ಹೌದಾ ನಿಮ್ಗೆ ಹೌದಾ ಹಾಂ ಹಾಂ ಹಾಂ ನಿಮಗೆ ಊಟ ಎಲ್ಲ ಎಲ್ಲಿ ಮಾಡುವಂಥದ್ದು ಕುದ್ರೋಳಿಯಲ್ಲಿ ಮಾಡೋದ ಇಲ್ಲ ವ್ಯವಸ್ಥೆ ಮಾಡಬೇಕಾ ಬೇರೆ ಎಲ್ಲ ಅದಕ್ಕೆಲ್ಲ ಬೇರೆಯೇ ಬೇರೆ ಮಾಡೋದಾದ್ರೆ ಚಾರ್ಜಸ್ ಆಗ್ತದೆ ಬೇರೆ ನಿಮಗೆ ದೇವಸ್ಥಾನದಲ್ಲಿ ಹಾಂ

ಹಾಂ ಹೌದು ಹೌದು ಹೌದು ಹಾಂ ಹಾಗೆ ಹಾಗೆ ಹ್ಞು ಮತ್ತು ನಿಮಗೆ ಹಾಂ ನಿಮಗೆ ಬೇರೆ ಎಲ್ಲಿ ಹೋಗಲಿಕ್ಕಿದ್ರೆ ಹೇಳಿದರೆ ಮತ್ತೆ ನಾವು ಅಲ್ಲಿಂದಲೇ ತಿರುಗಿಸ್ಬೌದು ಗಾಡಿ ಅಲ್ಲಿ ಬರುವಾಗ ಎಲ್ಲ ಹಾಂ ಬೇರೆ ಟೆಂಪಲ್ಲಿಗೆಲ್ಲ ಹೋಗಲಿಕ್ಕಿದ್ರೆ ಹಾಂ ಮಾತ್ರ ಚಾರ್ಜು ಅದು ಮೀಟ್ರಿಗೆ ಹಾಗೆ ಆಗ್ತದೆ ಜಾಸ್ತಿ ಆಗ್ತ ಹೋಗ್ತದೆ ಹ್ಞೂ ಹ್ಞೂ ಹೌದೌದು ಅದಕ್ಕೆ ಬೆಳಿಗ್ಗೆ ಬೇಗ ಹೊರಟರೆ ಹಾಂ ಹಾಂ ಹಾಂ ಬೆಳಿಗ್ಗೆ ಹಾಂ ಹೌದೌದು ಹಾಗೆ ಹಾಂ ಆಯಿತು ಓಕೆ ಓಕೆ ಹಾಂ ಆಯ್ತು ಆಯಿತು ಓಕೆ ಸರಿ ಸರಿ ಸರಿ ಆಯ್ತು ಆಯಿತು ಓಕೆ ಓಕೆ ಸರಿ ಹ್ಞೂ ಹ್ಞೂ ತ್ಯಾಂಕ್ ಯು ತ್ಯಾಂಕ್ ಯು